ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಹಳ್ಳಿಯಲ್ಲಿ ಚಿತ್ರಗಳನ್ನು ಬರೆಯುತ್ತಿದ್ದರು ಅದನ್ನು ನಾನು ವೀಕ್ಷಿಸುತ್ತಿದ್ದೆ ಆ ಸಂದರ್ಭದಲ್ಲಿ ನನಗೆ ಆಸಕ್ತಿ ಹೆಚ್ಚಾಗಿ ಅದೇ ರೀತಿಯಾಗಿ ಪ್ರಾಣಿಗಳ ಪಕ್ಷಿಗಳ ಗಿಡ ಮರಗಳ ಚಿತ್ರಗಳನ್ನು ಬರೆಯುತ್ತಾ ಹೊರಟೆನು ಅದಾದ ನಂತರ ನಾನು ಚಿತ್ರಗಳನ್ನು ಬರೆಯುವಲ್ಲಿ ಬಹಳಷ್ಟು ಪ್ರಬುದ್ಧಾವಸ್ತೆಗೆ ಬಂದಾಗ ನಾನು ಬಿ ಎಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಗೆ ಅವರ ಒಂದು ಟಾಪಿಕ್ಕಿನ ಚಿತ್ರಗಳನ್ನು ಬರೆದು ಕೊಡುತ್ತಾ ಹೋದೆನು ಹೀಗಾಗಿ ನಾನು ಪೇಂಟಿಂಗಿನಲ್ಲಿ ಅತ್ಯಂತ ನಿಪುಣತೆಯನ್ನು ಪಡೆದಿದ್ದೇನೆ ಆದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ಲಾಸ್ಗಳಿಗೆ ಹೋಗಿ ಪರೀಕ್ಷೆ ಕೊ ಕೊಡೋದಾಗಲಿ ಏನು ಮಾಡಿರಲಿಲ್ಲ ನನ್ನ ನನ್ನ ಒಂದು ಕಲಿಕೆಯೇ ನಾನು ಆ ರೀತಿಯಾಗಿ ಚಿತ್ರಗಳನ್ನು ಮೂಡಿಸುವುದು ಪೇಂಟ್ ಮಾಡುವುದನ್ನು ಕಲಿತುಕೊಂಡೆನು ಈ ರೀತಿಯಾಗಿ ನಾನು ನನ್ನ ಚಿತ್ರಗಳನು ಅವರು ಬರೆಯಲು ನಮ್ಮ ಹಿಂದಿನ ತಂದೆ ಅವರೇ ಮೂಲ ಒಂದು ಕಾರಣ ಅಂತ ಅಂದು ನಾನು ಈಗ ಹೇಳಬಲ್ಲೆ ನಾನು ನಮ್ಮ ತಂದೆಯ ಒಂದು ಕಲೆಯನ್ನು ನಾನು ಕರಗತಗೊಳಿಸಿಕೊಂಡು ಚಿತ್ರಗಳನ್ನು ಬರೆಯಲು ಪ್ರಾರಂಭಿಸಿದೆನು ಹೀಗಾಗಿ ಮುಂದೆ ಒಳ್ಳೆಯ ಒಂದು ಆರ್ಟಿಸ್ಟ್ ಕಲಾವಿದನಾಗಿ ಚಿತ್ರ ಬರೆಯುವುದ್ರಲ್ಲಿ ನಿಪುಣನಾದೆನು ಹೀಗೆಂದು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೆನೆ ಯಾವುದೇ ಒಬ್ಬ ಗುರುಗಳಾಗ್ಲಿ ನನಗೆ ಕಲಿಸಿರೋದಲ್ಲ ಇದು ನನ್ನ ತಂದೆಯಿಂದ ಬಂದಂತಹ ಒಂದು ಕೊಡುಗೆ ಅಂತಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಡಿಸುತ್ತೇನೆ ಹೀಗೆ ನಾನು ಬಿಳಿಯ ಪ ಹಾಳೆಗಳ ಮೇಲೆ ಪೆನ್ಸಿಲ್ಲಿನಿಂದ ಚಿತ್ರಗಳನ್ನು ಬರೆದು ಮತ್ತು ಇಂಡಿಯನ್ ಇಂಕ್ ಮೂಲಕ ನಾನು ಔಟ್ಲೈನ್ಗಳನ್ನು ಬರೆದು ಮಧ್ಯ್ಯದಲ್ಲಿ ನಾನು ವಾಟ್ರ್ ಪೇಂಟ್ ಮೂಲಕ ಬಣ್ಣವನ್ನು ಬಳಿಯುತ್ತ ಚಿತ್ರಗಳನ್ನು ರೂಪಿಸುತ್ತಿದ್ದೆನು ಇದು ಬಹಳಷ್ಟು ಯಶಸ್ವಿಯಾಗಿ ನನಗೆ ಮನವರಿಕೆ ಆದಾಗ ನಾನು ಬೇರೆಯವರಿಗೂ ಕೂಡ ಚಿತ್ರಗಳನ್ನು ಬರೆದು ಕೊಡುವ ಮಟ್ಟಕ್ಕೆ ನಾನು ಪ್ರಬುದ್ಧವಾಗಿ ಬೆಳೆದಿರುತ್ತೇನೆ ಹೀಗೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವುದೇ ಒಂದು ಕಲೆ ಬರಬೇಕಾದರೆ ಅದಕ್ಕೆ ಗುರುಗಳು ಮತ್ತು ನಿರ್ದಿಷ್ಟವಾದಂತಹ ಪರೀಕ್ಷೆಗಳು ಇವೆಲ್ಲ ಉಂಟು ಆದರೆ ನನಗೆ ಇದು ಯಾವುದರ ಒಂದು ಸಂಬಂಧವಿಲ್ಲದೆ ನಮ್ಮ ಹಿರಿಯರು ನಮ್ಮ ತಂದೆಯವರು ಮಾಡ್ತಕ್ಕಂಥ ಕಲೆಯನ್ನೇ ನಾನು ಕರಗತಗೊಳಿಸಿಕೊಂಡು ಅದನ್ನೇ ನಾನು ಮುಂದುವರಿಸುತ್ತಾ ನಾನು ಒಂದು ಚಿತ್ರಕಲೆಗಾರನಾಗಿ ರೂಪಿತ್ಸ ರೂಪಿಸಿಕೊಂಡೆನು ಹೀಗೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಗುರುಗಳಿಗಿಂತಲೂ ಮುಖ್ಯವಾಗಿ ನಮಗೆ ನಿಸರ್ಗದ ಒಂದು ಕೊಡುಗೆಯೇ ಹೆಚ್ಚು ಈ ಕಲೆಗೆ ಪೂರಕವಾಗಿರುತ್ತದೆ ಅಂತಂದು ಈ ಸಂದರ್ಭದದಲ್ಲಿ ನಾನು ತಿಳಿಯಪಡಿಸುತ್ತೇನೆ ಮತ್ತು ಯಾವುದೇ ಒಂದು ದೃಶ್ಯವನ್ನು ನಾವು ನೋಡಿದಾಗ ಅದನ್ನು ಮನದಲ್ಲಿ ಮೂಡಿಸಿಕೊಂಡು ಅದನ್ನೇ ಆ ಮೂಡಿ ಮನದಲ್ಲಿ ಮೂಡಿರತಕ್ಕಂಥ ಒಂದು ಆಕಾರವನ್ನೇ ಪೇಪರಿನ ಮೇಲೆ ಅಥವಾ ಗೋಡೆಗಳ ಮೇಲೆ ಯಾವುದೇ ಒಂದು ಇದ್ರ ಮೇಲೆ ನಾವು ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ಕರಗತಗೊಳಿಸಿಕೊಂಡಿದ್ದೇನೆ ಹೀಗೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಯಾವುದೇ ಒಂದು ಕಲೆ ಬರಬೇಕಾದರೆ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಒಂದು ಚಿತ್ರಣವೇ ಅಲ್ಲಿ ಒಂದು ಪ ಪೇಪರಿನ ಮೇಲೆ ಅಥವಾ ಹಾಳೆಗಳ ಮೇಲೆ ರೂಪಿತಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಉಂಟು ಅಂತ್ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ